ನಮ್ಮ ಮನೆಯಲ್ಲಿ ಮಲ್ಲಿಗೆ ಕೃಷಿ ಉಂಟು ಮಲ್ಲಿಗೆ ನಾವು ಅಂದರೆ ನಾವು ಚಿಕ್ಕಂದಿನಿಂದಾಗ ಅಂದರೆ ನಮ್ಮದು ಅಜ್ಜ ಅಜ್ಜಿಯ ಕಾಲದಿಂದಲು ನಾವು ಮಲ್ಲಿಗೆ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದು ಅಂದರೆ ನಮಗೆ ಈ ನಮ್ಮ ಏರ್ಯದಲ್ಲಿ ಮಲ್ಲಿಗೆ ಒಂದು ತುಂಬಾ ಪ್ರಸಿದ್ಧಿಯಾದ ಒಂದು ಕೃಷಿಯಾಗಿದೆ ನಂತರ ನಾವು ಮಲ್ಲಿಗೆ ಗಿಡದೊಟ್ಟಿಗೆ ಈ ಥರ ತರಕಾರಿಗಳನ್ನು ಕೂಡಾ ಬೆಳೆಸ್ತೇವೆ ಅಂದರೆ ಹೀರೆಕಾಯಿ ಇರ್ಬೋದು ಅಲಸಂಡೆ ಬೆಂಡೆ ಹರಿವೆ ಬಸಳೆ ಅಂದರೆ ಈ ಥರದ್ದೆಲ್ಲಾ ಇರ್ತದೆ ಅದ್ರಲ್ಲಿ ನಮಗೆ ಮ ಮೈನ್ ಆಗಿ ನಾವು ಹೆಚ್ಚಾಗಿ ಪ್ರೋಸ್ ಇದು ಅದಕ್ಕೆ ಟೈಮ್ ಕೊಡೋದಂದರೆ ನಾವು ಮಲ್ಲಿಗೆ ಅಂದರೆ ನಮಗೆ ಇಲ್ಲಿ ಜೀವನ ತೆಗೆಯೂದಕ್ಕೆ ಮುಖ್ಯವೇ ಅದು ಮಲ್ಲಿಗೆ ಆಗಿರ್ತದೆ ಮಲ್ಲಿಗೆಯನ್ನು ಅಂದರೆ ನಾವು ಅದರದ್ದು ಒಂದು ಕೆಲಸವನ್ನು ಒಂದು ಅದರ ಪೋಷಣೆ ಮಾಡೋದಾದ್ರೆ ಅದಕ್ಕೊಂದು ಅದನ್ನೊಂದು ಮಗುವಿನ ಥರ ಪೋಷಣೆ ಮಾಡಿದರೆ ನಮಗೆ ಅದು ಕೂಡ ಒಳ್ಳೆಯ ಒಂದು ಫಲವನ್ನು ಕೊಡ್ತದೆ ನಾವು ಅದಕ್ಕೆ ಅಂದರೆ ದಿವಸಾಲು ಈಗ ಬೇಸಿಗೆ ಕಾಲ ಇರ್ಬೋದು ಆವಾಗ ನಾವು ಅದಕ್ಕೆ ನೀರು ಬಿಡೋದು ಅಂದರೆ ಅದಕ್ಕೆ ಮದ್ದು ಸಿಂಪಡಿಸುವುದು ಈ ಥರ ಹೀಗೆ ನಾವವು ಮಾಡಬೇಕು ಅಂದರೆ ಈಗ ಗೊಬ್ಬರ ಮತ್ತೆ ಅದಕ್ಕೆ ಹಿಂಡಿಯ ನೀರು ಇದನ್ನೆಲ್ಲ ನಾವು ಹಾಕಬೇಕಾಗ್ತದೆ ಆಗ ಆವಾಗ ನಮಗೆ ಅಂದರೆ ಆ ಸೀಸನಲ್ಲಿ ಎಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಅಂದರೆ ಮದುವೆ ಎಲ್ಲಾ ಸಮಾರಂಭ ಇರುವ ದಿವಸದಲ್ಲಿ ಆ ದಿವಸಕ್ಕೆ ಸರಿ ಆ ತಿಂಗಳಿಗೆ ಸರಿಯಾಗಿ ಹೂವು ಆಗುವ ಹಾಗೆ ನಾವು ಅದನ್ನು ಆರೈಕೆ ಮಾಡಬೇಕಾಗ್ತದೆ ಅಂದರೆ ಎಪ್ರಿಲ್ ಮೇ ಎಪ್ರಿಲಲ್ಲಿ ಎಲ್ಲ ಮದುವೆ ಎಲ್ಲ ಇರುವಾಗ ಅಂದರೆ ಅದಕ್ಕೆ ಒಂದೂ ಒಂದು ಅಟ್ಟೆಗೆ ಅಂದರೆ ಒಂದು ಅಟ್ಟೆ ಅಂದರೆ ನಾಲ್ಕು ಚೆಂಡು ಹೂ ಇರ್ತದೆ ಅದಕ್ಕೆ ನಾವು ಅದು ಎಷ್ಟು ಅಂದರೆ ಆವಾಗ ನಾವು ಒಂದು ಸಾವಿರ ಎರಡು ಸಾವಿರ ಹಾಗೆಲ್ಲ ರೇ ರೇಟ್ ಇರ್ತದೆ ಅದಕ್ಕೆ ನಾವು ಆವಾಗ ಬೆಳೆ ಮಾಡುವಾಗ ಅದನ್ನು ಒಂದು ಆರೈಕೆ ಮಾಡುವಾಗ ಆ ಸಮಯಕ್ಕೆ ಅಷ್ಟು ಹೂ ಆಗುವ ಹಾಗೆ ನಾವು ಅದನ್ನು ಆರೈಕೆ ಮಾಡಬೇಕು ಅಂದರೆ ಹಿಂಡಿ ಹಾಕೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಆಗುದಾಗಲಿ ಆ ಸಮಯಕ್ಕೆ ನಾವು ಅದನ್ನು ಮಾಡುತ್ತಾ ಬಂದರೆ ನಮಗೆ ಅದರಲ್ಲಿ ಒಲ್ ಒಳ್ಳೆಯ ಒಂದು ಉತ್ಪತ್ತಿಯನ್ನು ನಾವು ಪಡೀಬಹುದು ಹಾಗಾಗಿ ಮಲ್ಲಿಗೆಯನ್ನು ಮಲ್ಲಿಗೆಯನ್ನು ಎಲ್ಲ ಕಡೆಯಲ್ಲು ಅಂದರೆ ಆ ಟೈಮ್ ಅಂತಲ್ಲ ಆ ಸಮಯ ಅಂತಲ್ಲ ಮಲ್ಲಿ ಮಲ್ಲಿಗೆಗೆ ಯಾವಾಗಲು ಹೆಚ್ಚಾಗಿ ಒಂದು ಅದರದ್ದು ಒಂದು ಅದಕ್ಕೆ ಡಿಮಾಂಡ್ ಇದ್ದೇ ಇರ್ತದೆ ಹೇಗಂದರೆ ನಾವು ದೇವಸ್ಥಾನಕ್ಕೆ ಹೊ ಆಗಲಿ ಯಾವುದೆ ಸಮಾರಂ ಸಮಾರಂಭಕ್ಕೆ ಆಗಲಿ ಹೋಗಲಿ ಹೋಗುವಾಗ ಮಲ್ಲಿಗೆಗೆ ಒಂದು ಪ್ರಾಮುಖ್ಯತೆ ಇರ್ತದೆ ಈಗ ಮದುವೆ ಅಂದರೆ ಈಗ ಮದುಮಗಳಿಗೆ ಮಲ್ಲಿಗೆಯನ್ನು ಹೆಚ್ಚಾಗಿ ಯೂಸ್ ಮಾಡ್ತರೆ ಮಲ್ಲಿಗೆ ಬೇಕೇ ಬೇಕು ಹಾಗೆ ಆಗಿದೆ ಅದು ಎರಡು ಸಾವಿರ ಇರಲಿ ಮೂರು ಸಾವಿರ ಇರಲಿ ಮಲ್ಲಿಗೆ ಒಂದು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತೆ ಮಲ್ಲಿಗೆಗೆ ಕೆಲವೊಂದು ಸರತಿ ಈ ಬೆಂಕಿ ರೋಗ ಬರೋದುಂಟು ಈಗ ಜಾ ಅತಿಯಾದ ಮಳೆಯಾದಾಗ ನೀರು ಜಾಸ್ತಿಯಾಗಿ ಅದರ ದಂಟುಗಳಲ್ಲಿ ಪಾಚಿಗಳು ಹಿಡಿದು ಮಲ್ಲಿಗೆಯ ಈ ಗಿಡದ ದಂಟುಗಳು ಸತ್ತು ಹೋದರೆ ಆವಾಗ ಅದನ್ನು ಇನ್ನೂ ಅದನ್ನು ಆ ಮುಂದಿ ಮೊದಲಿನ ಸ್ಥಿತಿಗೆ ತರುವುದು ಒಂದು ತುಂಬ ಕಷ್ಟವಾಗ್ತದೆ ಆವಾಗ ನಾವು ಅದಕ್ಕೆ ಎಂಥದು ಆವಾಗ ಒಂದು ವೇಳೆ ಪಾಚಿ ಎಲ್ಲ ಹಿಡಿದರೆ ಆ ಸಮಯದಲ್ಲಿ ನಾವು ಅದಕ್ಕೆ ಸುಣ್ಣದ ಪುಡಿಯನ್ನು ಹಾಕಿ ಆ ಪಾಚಿ ಬಿಡುವ ಹಾಗೆ ನಾವು ಮಾಡ ಮಾಡಬೇಕು ಮತ್ತೆ ಈಗ ಕೆಲವು ಸರಿ ತುಂಬ ಮೊಗ್ಗು ಆಗ್ತದೆ ಈ ಮೊಗ್ಗು ಆಗುವ ಟೈಮಲ್ಲಿ ಅಂದರೆ ಈ ಅದು ಜಿಗಟೆಗಳು ಅಂತ ಹೇಳ್ತಾರೆ ಅದಕ್ಕೆ ಅದರದ್ದು ಅದು ಈಗ ಮೊಗ್ಗನ್ನೆ ತುಂಡು ಮಾಡಿ ಅದು ಹಾಕ್ತವೆ ಆವಾಗ ಅವುಗಳ ಬಾರದೇ ಇದ್ದ ಹಾಗೆ ಅದಕ್ಕೆ ಆದ ಒಂದು ಎಕಲೆಕ್ಸ್ ಅಂತ ಏನೋ ಒಂದೂ ಮರ್ದ್ ಮದ್ದು ಸಿಗ್ತದೆ ಅದನ್ನು ನಾವು ಸಿಂಪಡಿಸಿ ಅದರ ಆರೈಕೆಯನ್ನು ಮಾಡಬೇಕು ಮಲ್ಲಿಗೆ ಇರುವಾಗ ನಾವು ಪ್ಲಮ್ ಪಸ್ಟ್ ಆಗಿ ಮೊದಲನೆದಾಗಿ ನಾವು ಮಲ್ಲಿಗೆ ನಾವು ನಮಗೆ ಬೇರೆ ಯಾವುದೆ ಹೆಚ್ಚಿನ ಕೆಲಸಕ್ಕೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಮಲ್ಲಿಗೆ ಆಗುವ ಟೈಮಲ್ಲಿ ಸಮಯದಲ್ಲಿ ಅದೊಂದು ಹತ್ತು ಹನ್ನೊಂದು ಗಂಟೆಗೆ ನಮ್ಮ ಮನೆಯಿಂದ ಹೂ ಕಟ್ಟಿ ಅದು ಅಂಗಡಿಗೆ ಕೊಡಲೆಬೇಕು ಅಂದರೆ ಆದದ್ದು ನಂತರ ಅದನ್ನು ಎಲ್ಲ ಪಾರ್ಸೆಲ್ ಎಲ್ಲ ಮಾಡಿ ಬಾಂಬೆಗೆ ಅಲ್ಲಾ ಬೇರೆ ಕಡೆಗೆಲ್ಲ ರಫ್ತು ಮಾಡುವ ಹಾಗೆ ಇರ್ತದೆ ಹಾಗಾಗಿ ನಾವು ನಮ್ಮ ದಿನಚರಿಯಲ್ಲಿ ಮಲ್ಲಿಗೆ ಕೃಷಿ ಇರುವವರು ನಾವು ಬೆಳಿಗ್ಗೆ ಎದ್ದು ಮೊದಲಿಗೆ ಹೋಗೋದು ನಾವು ಮಲ್ಲಿಗೆ ಗಿಡಕ್ಕೆ ನಂತರ ನಾವು ನಮ್ಮ ಉಳಿದ ದಿನಚರಿಯನ್ನು ಮಾಡೋದು ನಾವು ಮಲ್ಲಿಗೆಯ ಒಂದು ಕೆಲಸ ಮುಗಿದ ನಂತರ ನಾವು ಉಳಿದ ಬೇರೆ ದಿವಸಕ್ಕೆ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಅದರ ಒಟ್ಟಿಗೆ ನಾವು ಬೇರೆ ಕೃಷಿಗಳನ್ನು ಕೂಡ ಮಾಡ್ತೇವೆ ಅಂದರೆ ಅಲಸಂಡೆ ಇರ್ಬೋದು ಮತ್ತೆ ಅದು ಮತ್ತೆ ಹರಿವೆ ಇರ್ಬೋದು ಮತ್ತೆ ಬೇರೆ ಯಾವುದಾದ್ರು ಈ ಥರ ಬಸಳೆ ಈ ಥರದ್ದು ಬದನೇಕಾಯಿ ಇದನ್ನೆಲ್ಲ ಮಾಡಿದರೆ ಅದು ಕೂಡ ನಮಗೆ ತುಂಬ ಒಳ್ಳೆದಾಗ್ತದೆ ಅಂದರೆ ನಮಗೀಗ ಅದನ್ನು ಬೇರೆ ಕಡೆಯಿಂದ ತರೋದಾದ್ರೆ ನಮಗೆ ಆವಾಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸ್ತಾರೆ ನಮಗೆ ಅದು ಯಾವ ರೀತಿ ಮಾಡ್ತಾರೆ ಏನಂತ ಗೊತ್ತಾಗೋದಿಲ್ಲ ನಾವು ಸಂತೆಯಿಂದ ತರುವಾಗ ನಮಗೆ ನೋಡಲಿಕ್ಕೆ ಚಂದ ಇರ್ತದೆ ಅಂದರೆ ಅದನ್ನು ಒಳಗೆ ತ ಮನೆಗೆ ತಂದು ಅದನ್ನು ನಾವು ಪದಾರ್ಥಕ್ಕೆ ಉಪಯೋಗಿಸುವಾಗಲೆ ಅದನ್ನು ತಿನ್ನುವಾಗಲೆ ಅದರ ಒಂದು ರುಚಿಯನ್ನು ಸವಿಯುವಾಗಲೆ ಅದು ಹೇಗೆ ಅದು ಹೇಗೆ ಮಾಡಿದ್ದಾರೆ ಏನಂತ ನಮಗೆ ಗೊತ್ತಾಗ್ತದೆ ಹಾಗಾದ್ರೆ ಅಲ್ಲ ಈ ನಾವು ಹಾಗಾಗಿ ನಾವು ಹೆಚ್ಚಿದ ನಮಗೆ ಬೇಕಾಗುವ ವಸ್ತುಗಳನ್ನು ನಮಗೆ ಸ್ಥಳದ್ದು ವ್ಯವಸ್ಥೆ ಇದ್ದರೆ ನಾವು ಕೃಷಿಯನ್ನು ಮನೆಯಲ್ಲೆ ಮಾಡಿದರೆ ಉತ್ತಮ ಅಂತ ನಾನು ಹೇಳ್ತೇನೆ ಅಂದರೆ ನಾವು ಆ ಒಂದು ಕೆಲವರಿಗೆ ಇರ್ಬೋದು ಆ ತೋಟಗಾರಿಕೆಯನ್ನು ಯಾರು ಮಾಡ್ತಾರೆ ಅಂತ ತೋಟಗಾರಿಕೆಯನ್ನು ಮಾಡಿದರೆ ನಾವು ಹೇಳ್ಬೋದು ಈಗ ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತಿನಂತೆ ನಾವು ಯಾವುದಾದ್ರು ಕಷ್ಟಪಟ್ಟರೆ ಮಾತ್ರ ನಮಗೆ ಸಿಗ್ತದೆ ಹಾಗೆಯೆ ನಾವು ಕೃಷಿಯನ್ನು ನಾವು ಒಂದು ಕೃಷಿಕರಾಗಿ ನಾವು ಮಾಡಿದರೆ ಇಲ್ಲಿ ನಮಗೆ ನಮ್ಮ ಆರೋಗ್ಯಕ್ಕು ಒಳ್ಳೆದು ನಮ್ಮ ಅಂದರೆ ನಮ್ಮ ಒಂದು ಆದಾಯದ ಖರ್ಚಿಗು ನಮಗೆ ಈಗ ಹೊರಗೆಯಿಂದ ತರುವಾಗ ಅದಕ್ಕೆ ದ್ವಿಗುಣವಾಗ್ತದೆ ಅದರದ್ದು ಹಣ ನಾವು ಮನೆಯಲ್ಲೆ ಮಾಡಿದರೆ ನಮಗೆ ನಮ್ಮ ಮನೆಸಿ ಮನೆಗೂ ಉಪಯೋಗ ಮಾಡ್ಬೋದು ಅದರಿಂದ ಹೆಚ್ಚಾದದ್ದನ್ನು ನಾವು ಮಾರ್ಕೆಟಿಗು ಕೂಡ ಸೇಲ್ ಮಾಡ್ಬೋದು ಹಾಗಾಗಿ ಮತ್ತೆ ಅದದು ರಾಸಾಯನಿಕ ವಸ್ತುಗಳನ್ನು ಬಳಸಿ ಮಾಡಿದಂತಹ ತರ್ಕಾರಿಗಳನ್ನು ನಾವು ತಿಂದರೆ ನಮಗೆ ವಿವಿಧ ರೀತಿಯ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ನಾವು ಮನೆಯಲ್ಲಿಯೆ ತರಕಾರಿಗಳನ್ನು ಮಾಡಿ ಉಪಯೋಗ ಮಾಡಿದರೆ ಒಳ್ಳೇದು ಮತ್ತೆ ಯಾವುದೆ ಒಂದು ಕೃಷಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ನಾವು ಯ ಎಲ್ಲವೂ ನಮಗೆ ಆಫೀಸಿನಲ್ಲಿಯೇ ಕುಳಿತುಕೊಂಡು ಮಾಡುವಂತ ಕೆಲಸಗಳನ್ನ ಬಯಸಬಾರ್ದು ಯಾಕಂದಂದು ಹೇಳಿದರೆ ನಾವು ನಮಗೆ ಇರುವ ಸ್ಥಳದಲ್ಲಿ ಕೃಷಿಯನ್ನು ಮಾಡಿದರೆ ನಮಗೆ ಅಲ್ಲಿ ಸಿಗುವಂತಹ ಒಂದು ಖುಷಿ ಅದೊಂದು ವಿಭಿನ್ನವಾಗಿರ್ತದೆ ಹಾಗಾಗಿ ತೋಟಗಾರಿಕೆಯನ್ನು ನಾವು ಚಿಕ್ಕಂದಿನಿಂದೆಲ್ಲ ಇರುವಾಗ ಪ್ರಾರಂಭ ಮಾಡಿದರೆ ಅದನ್ನು ನಾವು ಮನೆಯವರ ಒಟ್ಟಿಗೆ ಹೇಗೆ ಮಾಡಿದ್ದಾರೆ ಅದನ್ನು ಹೇಗೆ ಇದು ಮಾಡ್ತಾರೆ ಅಂತ ನಾವು ಅವರೊಟ್ಟಿಗೆ ನಾವು ಕೂಡ ಅದರ ಮೂಲಕ ಕೈಗೆ ಕೈ ಜೋಡಿಸಿದಾಗ ಹೋದರೆ ನಮಗು ಕೂಡ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ತುಂಬಾ ಮನಸ್ಸಾಗ್ತದೆ ಅಂದರೆ ಅವರು ನಮ್ಮ ಅಪ್ಪ ಅಮ್ಮ ಕೃಷಿಯಲ್ಲಿ ಕೆಲಸ ಮಾಡುವಾಗ ನಾವು ಕೂಡಾ ಅವರೊಟ್ಟಿಗೆ ಕೈ ಜೋಡಿಸಿದರೆ ಈಗ ಮಲ್ಲಿಗೆ ಕೊಯ್ಯುವಾಗ ಹೂ ಕಟ್ಟಲಿಕ್ಕೆ ಹೂ ಕಟ್ಟಲಿಕ್ಕೆ ಕಲಿಬೇಕು ಅದರ ನಂತರ ಅದರಲ್ಲಿ ಚೆಂಡು ಮಾಡ್ತಾರೆ ಮಲ್ಲಿಗೆಯನ್ನು ಮಲ್ಲಿಗೆಯನ್ನು ಚೆಂಡು ಮಾಡಬೇಕಂದ್ರೆ ಅದು ತುಂಬಾ ಒಂದು ಅದೊಂದು ಟ್ರಿಕ್ಸ್ ಇರ್ತದೆ ಅದನ್ನು ಒಂದು ನಮ್ಗೆ ಹೆಚ್ಚಾಗಿ ಅಂದರೆ ಮಲ್ಲಿಗೆಯನ್ನು ಇದು ಮಾಡುವವರಿಗೆ ಮಾತ್ರ ಗೊತ್ತು ಗೊತ್ತಿರ್ತದೆ ಅದ್ರಾಗೆ ಒಂದು ಚೆಂಡಲ್ಲಿ ಎಂಟುನೂರು ಹೂವನ್ನು ಇಟ್ಟರೆ ಮಾತ್ರ ಅದು ಒಂದು ಚೆಂಡಾಗ್ತದೆ ಹಾಗೆ ನಾವು ಅದರಲ್ಲಿ ಕೆಲವೊಂದು ಕಲಿಲಿಕ್ಕೆ ಆಗ್ತದೆ ಒಂದು ಚೆಂಡು ಅಂದರೆ ಎಷ್ಟು ಮಲ್ಲಿಗೆಗೆ ಅದನ್ನು ಒಂದು ಅಟ್ಟೆ ಅಂದರೆ ಎಷ್ಟು ಹಾಗೆ ಎಲ್ಲ ನಾವು ಹಾಗಾಗಿ ನಾನು ಹೇಳ್ತೇನೆ ತೋಟಗಾರಿಕೆಯನ್ನು ನಾವು ಚಿಕ್ಕಂದಿನಿಂದಲೇ ಆರಂಭಿಸಬೇಕು ಮನೆಯಲ್ಲಿ ಸ್ವಲ್ಪವೇ ಜಾಗ ಇರಲಿ ತುಂಬವೇ ಜಾಗ ಇರಲಿ ನಾವು ಅದರಲ್ಲಿ ಆ ಜಾಗವನ್ನು ಹಾಳು ಮಾಡದೆ ಅಲ್ಲಿ ನಾವು ಕೃಷಿಯನ್ನು ಬೆಳೆಸ್ತಾ ನಮಗೆ ಬೇಕಾದ ತರಕಾರಿಗಳನ್ನು ಬೆಳೆಸುತ್ತಾ ಹೋದರೆ ನಮಗೆ ಅದು ತುಂಬಾ ಉಪಯುಕ್ತವಾಗ್ತದೆ